ನಂಗೆ ಇಷ್ಟವಾದ ಬೈಕಂದರೆ ನನಗೆ ತುಂಬ ಇರೋ ಬರೋ ಬೈಕೆಲ್ಲ ಇಷ್ಟ ಅನ್ಕೊಂಡ್ಬಿಡ್ರಿ ಬೈಕ್ ಅಂದರೆ ನನಗೆ ತುಂಬ ಇಷ್ಟ ಯಾಕಂದರೆ ನನ್ನದು ನನ್ನ ಹತ್ರ ಇರತ್ರ ಬೈಕು ಫಸ್ಟು ಕೆ ಟಿ ಎಮ್ ತಗೊಂಡಿದ್ದು ನಾನು ಕೆ ಟಿ ಎಮ್ಮು ಆರ್ ಸಿ ತ್ರೀ ನೈನ್ಟಿ ಅದು ರೇಸಿಂಗ್ ಗಾಡಿ ಅದರದು ತುಂಬ ಸಖತ್ತಾಗಿತ್ತು ತುಂಬ ಚೆನ್ನಾಗಿ ನೋಡ್ಕೊಂತ್ತಿದ್ದೆ ಒಳ್ಳೆಯ ನನ್ನ ತಮ್ಮನ ಥರ ನೋಡ್ಕೊಂತ್ತಿದ್ದೆ ಗಾಡಿ ಅಂದರೆ ನಂಗೆ ಒಂಥರ ಕ್ರೇಝು ಬಾಯ್ಸ್ಗೆಲ್ಲ ಕೆ ಟಿ ಎಮ್ ಗಾಡಿ ಅಂದರೆ ಕ್ರೇಝು ಫಶ್ಟು ನಾನು ತೊಗೊಂಡಿದ್ದು ಆ ಗಾಡಿ ಸರಿ ತಗೊಂಡೆ ಸುಮಾರು ಒಂದು ಎರಡು ಮೂರು ವರ್ಷ ಓಡಿಸ್ದೆ ಅಷ್ಟೇ ಆಮೇಲೆ ಸೇಲ್ ಮಾಡಿಬಿಟ್ರು ನಮ್ಮ ಮನೇಲಿ ನಮ್ಮ ಅಮ್ಮ ಹೆದ್ರ್ಕೊಂಡು ಯಾಕಂದರೆ ಆ ಗಾಡಿ ತುಂಬ ಸ್ಪೀಡಾಗಿ ಹೋಗುತ್ತೆ ಆ ಗಾಡಿಯೆಲ್ಲ ಬೇಡ ನಮಗೆ ಬೇರೆ ತಗೊಳ್ಳು ಅಂತಂದರು ಸರಿ ಅದು ಮಾರಿಕೊಟ್ಟೆ ಆಮೇಲೆ ಇವಾಗ ನನ್ನ ಹತ್ರ ಇನ್ನೊಂದು ಬಂದು ಆ್ಯಕ್ಟಿವ ಇದೆ ಇನ್ನೊಂದು ಬಂದು ಸ್ಟಾರ್ ಸಿಟಿ ಗೇರ್ ಗಾಡಿ ಇದೆ ಸೊ ಇವಾಗ ಎರಡಿದೆ ಮುಂಚೆ ಇನ್ನೊಂದಿತ್ತು ಕೆ ಟಿ ಎಮ್ ಆರ್ ಸಿ ಅದು ಸೇಲ್ ಮಾಡಿಬಿಟ್ಟೆ ನನ್ನ ಡ್ರೀಮ್ ಬೈಕ್ ಬಂದ್ಬಿಟ್ಟು ನಿಂಜ ಕವ್ಸಕಿ ಎಚ್ ಟು ಆರ್ ಅದು ಫೋರ್ಟಿಯಿಂದ ಫಿಫ್ಟಿ ಲ್ಯಾಕ್ಸ್ ಆಗುತ್ತೆ ಅದು ಡ್ರೀಮ್ ಬೈಕು ಡ್ರೀಮ್ ಬೈಕಂದರೆ ತುಂಬ ಬೈಕ್ಗಳಿದೆ ಆರ್ಲೆ ಡೇವಿಡ್ಸನ್ನು ಅಯಬುಸ ಆಮೇಲೆ ಕೆ ಟಿ ಎಮ್ ಸೂಪರ್ ಬೈಕು ಇದೆ ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಅದು ಕೆ ಟಿ ಎಮ್ ಸೂಪರ್ ಬೈಕ್ ಅದ್ ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಸಖತ್ತಾಗಿರುತ್ತೆ ಓಡ್ಸೋಕ್ಕೆ ಆಮೇಲೆ ನಿಂಜ ಎಚ್ ಟು ಆರು ಅಷ್ಟೇ ಅವೆಲ್ಲ ತೌಸಂಡ್ ಸಿ ಸಿ ಆಮೇಲೆ ಬಿ ಎಮ್ ಡಬ್ಲ್ಯೂ ಎಸ್ ಆರ್ ಆರ್ ಅದು ತೌಸಂಡ್ ಸಿ ಸಿ ಅದೆಲ್ಲ ಕಾಸ್ಟ್ ಬಂದ್ಬಿಟ್ಟೆ ತರ್ಟಿ ಲ್ಯಾಕ್ಸ್ ಮೇಲೆ ಎಲ್ಲ ಬೈಕ್ಗಳು ಎಲ್ಲಾನು ನನ್ನ ಡ್ರೀಮ್ ಬೈಕ್ಗಳೇ ಅವೆಲ್ಲ ಅವು ಬೈಕ್ಗಳಂದರೆ ತುಂಬ ಇಷ್ಟ ಸಖತ್ತಾಗಿರುತ್ತೆ ಆ ಬೈಕ್ಗಳು ಸೂಪರ್ ಬೈಕು ಯಾಕಂದರೆ ಅದು ದಿನಾ ಓಡ್ಸೋಕ್ಕಲ್ಲ ಮಾಮೂಲಿ ಶೋ ಮಾಡ್ಬೋದು ಅಷ್ಟೇ ರೋಡ್ ಶೋ ಅದಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಸೂಪರ್ ಬೈಕ್ಗಳು ನಿಂಜ ಎಚ್ ಟು ಆರ್ ಬನ್ಬಿಟ್ಟು ಅದು ಫೋರ್ಟಿ ಲ್ಯಾಕ್ಸು ಅದು ಬನ್ಬಿಟ್ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿ ಸಿ ಇರುತ್ತೆ ಆಮೇಲೆ ಅದಕ್ಕೆ ತಕ್ನಂಗೆ ಇನ್ನೊಂದು ಬಂದ್ಬಿಟ್ಟು ಆರ್ಲೆ ಡೇವಿಡ್ಸನ್ನು ಅದು ಅಷ್ಟೇ ಅದು ತುಂಬ ಚೆನ್ನಾಗಿರುತ್ತೆ ಗಾಡಿ ಇವೆಲ್ಲ ಜಾಸ್ತಿ ನೋಡೋದು ಬೇಕಂದರೆ ನಾವೆಲ್ಲ ಬೇರೆ ದೇಶಕ್ಕೆ ಹೋಗ್ಬೇಕು ಬೆಂಗ್ಳೂರಲ್ಲೂ ಕಡಿಮೆ ಇದ್ದಾವೆ ಬಟ್ ಅಷ್ಟೊಂದಿಲ್ಲ ಬೇರೆ ದೇಶದಲ್ಲಿ ಅಲ್ಲಿ ನಮ್ಮ ಹತ್ರ ನಾರ್ಮಲ್ ಗಾಡಿ ಹೆಂಗಿರುತ್ತೆ ಅಲ್ಲಿ ಎಲ್ರ ಹತ್ರನು ಆ ಥರ ಗಾಡಿಗಳು ಇರುತ್ತೆ ಯಾಕಂದರೆ ಅಲ್ಲಿರೋ ರೋಡು ಅಲ್ಲಿರೋ ಐವೆಗಳಿಗೆ ಅದು ಸೆಟ್ಟಾಗುತ್ತೆ ಗಾಡಿ ಇಲ್ಲಿ ನಮ್ಮ ಹತ್ರ ರೋಡ್ಗಳಿಗೆ ಸೆಟ್ಟಾಗಲ್ಲ ಯಾಕಂದರೆ ಈ ಗಾಡಿಗಳಿವೆ ತುಂಬ ಸ್ಪೀಡ್ ಜಾಸ್ತಿ ಅದಕ್ಕೆ ಈ ರೋಡಲೆಲ್ಲ ಓಡ್ಸೋಕ್ಕೂ ಆಗೋಲ್ಲ ನಾವು ಆ ಗಾಡಿಯೆಲ್ಲ ನಿಧಾನಕ್ಕೆ ಓಡ್ಸಿದ್ರೆ ತೊಗೊಂಡರೂ ವೇಷ್ಟು ಆ ಗಾಡಿ ಸ್ವಲ್ಪ ಚೆನ್ನಾಗಿ ಓಡಿದ್ರೆನೇ ಚೆನ್ನಾಗಿ ಇರುತ್ತೆ ಗಾಡಿ ಓಡ್ಸೋಕ್ಕೆ ಇದು ನಿಧಾನಕ್ಕೆ ಓಡ್ಸ್ತೀನಿ ಅಂದರೆ ನಮ್ಮ ಹತ್ರ ಇರೋ ಆ್ಯಕ್ಟಿವಗಳೇ ಸಾಕು ಇದನ್ನ ಟ್ರಿಪ್ಪಿಗೆ ತಗೊಂಡೋಗ್ಬೇಕಂದರೆ ನಾವು ಗಾಡಿಗಳು ಯಾವ್ದು ಬೆಸ್ಟ್ ಅಂದರೆ ನಿಮಗೆ ರಾಯಲ್ ಎನ್ಫೀಲ್ಡ್ ಬುಲೆಟು ಆಮೇಲೆ ಇಮಾಲಯ ಇಮಾಲಯ ಥಂಡರ್ ಬುಲ್ ನೋಡಿರ್ತೀರ ನೋಡಿರ್ತೀರ ನೀವು ಗೊತ್ತು ಇರತ್ತೆ ನಿಮಗದು ಇಮಾಲಯ ಥಂಡರ್ ಬೋಲ್ಟು ಆಮೇಲೆ ಎಕ್ಸ್ ಪಲ್ಸ್ ಅಂತ ಇನ್ನೊಂದಿದೆ ಗಾಡಿ ಅವೆಲ್ಲ ಆಫ್ ರೋಡ್ ಗಾಡಿ ಈ ಇಮಾಲಯ ಮತ್ತು ಎಕ್ಸ್ ಪಲ್ಸ್ ಎಲ್ಲ ಆಫ್ ರೋಡ್ ಗಾಡಿ ಈ ಮಾಮೂಲಿ ರೋಡಲ್ಲಿ ನೀವು ಮಾಮೂಲಿ ಐವೆಯಲ್ಲೆಲ್ಲ ಹೋಗ್ತೀನಂದ್ರೆ ನಿಮಗೆ ಬುಲೆಟ್ ಸೆಟ್ಟಾಗುತ್ತೆ ಬುಲೆಟು ಈ ಆರ್ಲೆ ಡೇವಿಡ್ಸನ್ನು ಆಮೇಲೆ ಕೆ ಟಿ ಎಮ್ಮು ಓಕೆ ಹೋಗ್ಬೋದು ಟ್ರಿಪ್ಗಾದರೆ ಇಲ್ಲಾಂದರೆ ಐವೇ ನೀವೇನಾದ್ರೂ ಆಫ್ ರೋಡ್ಗೆ ಹೋಗ್ತೀನಂದ್ರೆ ಇವಾಗ ನೋಡಿ ಈ ಚಿಕ್ಕಮಗ್ಳೂರು ಆಮೇಲೆ ಮುಳ್ಳಯ್ಯನಗಿರಿ ಬೆಟ್ಟ ಆ ಕಡೆಯೆಲ್ಲ ಹೋಗ್ತೀನಂದ್ರೆ ನಿಮಗೆ ಆಫ್ ರೋಡ್ ಗಾಡಿಗಳು ಸೆಟ್ಟಾಗುತ್ತೆ ಯಾಕಂದರೆ ಸಸ್ಪೆಕ್ಷನ್ ಆ ಥರ ವರ್ಕಾಗುತ್ತೆ ಆಫ್ ರೋಡಲ್ಲಿ ಆ ಥರ ಗಾಡಿಗಳು ಯಾವ ಗಾಡಿ ಅಂತ ಇರುತ್ತೆ ಆ ಗಾಡಿಗಳೇ ತಗೊಂಡು ಹೋಗ್ಬೇಕಾಗತ್ ನೀವು ಅಲ್ಲಿ ಬೇರೆ ಗಾಡಿ ತಗೊಂಡೋದರೆ ಓಡೋಲ್ಲ ರಿಪೇರಿಯಾಗಿ ನಿಂತ್ಕೊಂಡ್ಬಿಡುತ್ತೆ ಈ ಎಕ್ಸ್ ಪೆಲ್ಸು ಮತ್ತು ಇಮಾಲಯ ಗಾಡಿ ಎಲ್ಲ ಇಂಜಿನ್ ಐಟಿರುತ್ತೆ ಅದು ಯಾವುದಕ್ಕೂ ತಡೆಯೊಲ್ಲ ಅಂಪ್ಸ್ಗಳಾಗಲಿ ಅಥವಾ ಕಲ್ಲುಗಳಿಗೆ ಯಾವುದೂ ಟಚ್ಚಾಗಲ್ಲ ಸೊ ಸ್ಮೂತಾಗಿ ಆರಾಮಾಗಿ ಹೋಗುತ್ತೆ